ನನ್ನ ಇಷ್ಟದ ಆಹಾರ ಎಂದರೆ ಬಿರಿಯಾನಿ ಅದನ್ನು ನಾನು ತಿನ್ನಲು ಬಯಸೋದು ನಮ್ಮ ಅಜ್ಜಿ ಮನೇಲಿ ಯಾಕೆ ಅಂದರೆ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ ಫಸ್ಟಿಗೆ ಬಾಂಡ್ಲಿ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಅದದು ಗರಂ ಮಸಾಲೆ ಏನು ಏನು ಹಾಕ್ತಾರೆ ಅಂದರೆ ಏಲಕ್ಕಿ ಲವಂಗ ಚಕ್ಕೆ ಎಲೆ ಪಲಾವ್ ಎಲೆ ಅಂತೆ ಎಲ್ಲ ಹಾಕಿ ಕೈಯ್ಯಾಡಿಸಿ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಅದು ಬೇಯೋತನಕ ಕೈಯ್ಯಾಡಿಸ್ತಾರೆ ಅದಾದ್ಮೇಲೆ ಟೊಮೇಟೊ ಆಮೇಲೆ ಉಪ್ಪು ಖಾರದಪುಡಿ ಅರಶಿನ ಗರಂ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಕೈಯ್ಯಾಡಿಸಿ ಆಮೇಲೆ ಅನ್ನ ಎಲ್ಲ ಹಾಕಿ ಕೈಯ್ಯಾಡ್ಸಿ ಸ್ವಲ್ಪ ಮೊಸರು ಗಿಸರು ಇದ್ರೆ ಹಾಕಿ ಕುಕ್ಕರಲ್ಲಿ ಮುಚ್ಚಿ ಕೊಡ್ತಾರೆ ಲಾಸ್ಟಿಗೆ ಆ ಮುಚ್ಚೋ ಟೈಮಲ್ಲಿ ಮೊಟ್ಟೆ ಬೇಯಿಸಿದ್ದೆಲ್ಲ ಇಡ್ತಾರೆ ಅದು ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಜ್ಜಿ ಅದನ್ನು ನಾನು ತಿನ್ನೋಕ್ಕೆ ಎಲ್ಲಿ ಇಷ್ಟಪಡ್ತೀನಿ ಅಂದರೆ ಅದೇ ನಮ್ಮ ಅಜ್ಜಿ ಊರು ಧಾರವಾಡದಲ್ಲಿ ಇಲ್ಲಾಂದ್ರೆ ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ರೆ ಶಿವಮೊಗ್ಗದಲ್ಲೂ ಇಷ್ಟಪಟ್ಟು ತಿಂತೀನಿ ಅದು ನನ್ನ ನೆಚ್ಚಿನ ಆಹಾರ ಅಂತೇಳ್ಬೋದು